ಕನ್ನಡ ಕನ್ನಡ ಅನ್ನೋದು ನಮ್ಮದು ಮಾತೃಭಾಷೆ ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ ನಾವು ಮೊದಲಿಗೆ ಕರ್ನಾಟಕ ಭಾಷೆಗೆ ಮಾತೃಭಾಷಕ್ಕೆ ನಾವು ಆದ್ಯತೆನ ಕೊಡಬೇಕು ಅದ್ಬಿಟ್ಬಿಟ್ಟು ಏನು ಮಾಡ್ತಾಯಿದ್ದೀವಿ ಆಂಗ್ಲ ಭಾಷೆಗೆ ನಾವು ಪ್ರಿಪ್ರೆನ್ಸ್ನ ಜಾಸ್ತಿ ಕೊಡ್ತಿದ್ದೀವಿ ತೆಲುಗು ಮಾತಾಡೋದು ಇಂಗ್ಲಿಷ್ ಮಾತಾಡೋದು ಹಿಂದಿ ಮಾತಾಡೋದು ಮರಾಠಿ ಮಾತಾಡೋದು ಇದೆಲ್ಲ ಬೇರೆ ಭಾಷೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಜನಿಸಿ ನಮ್ಮ ಕರ್ನ ಕನ್ನಡ ಮಾತಾಡೋದು ತುಂಬ ಕಡಿಮೆ ಆಗ್ತಾಯಿದೆ ಈಗ ಮಕ್ಕಳೂ ಅಷ್ಟೆ ಎಜುಕೇಷನ್ಗೆ ಕರ್ನಾಟಕ ಸ್ಕೂಲಲ್ಲಿ ಸೇರಿಸೋದು ತುಂಬನೇ ಕಡಿಮೆ ಆಗ್ತಿದೆ ಎಲ್ಲ ಇವಾಗ ಹಿಂಗ್ಲಿಷ್ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮ್ ಅಂತ ಪ್ರವೇಟ್ಗಳಲ್ಲಿ ಹಾಕ್ತಿದ್ದಾರೆ ಆದರೆ ನಾವು ನಮ್ಮ ಕರ್ನಾಟಕ್ದಲ್ಲಿ ಹುಟ್ಟಿ ನಾವು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಸೇರಿಸ್ಬೇಕು ಮಕ್ಕಳನ್ನ ಅದು ಯಾರು ಮಾಡ್ತಾಯಿಲ್ಲ ಇನ್ನೊಂದು ಏನಂತೆಂದ್ರೆ ನಾವು ಇಂಟರ್ಸ್ಟೇಟ್ ಯಾವ ಸ್ಟೇಟ್ಗಳಿಗಾದರೂ ಹೋಗಲಿ ಯಾವ ಜಿಲ್ಲೆಗಳಿಗಾದ್ರೂ ಹೋಗಲಿ ನಮ್ಮ ಭಾಷೆನ ನಾವು ಯಾವತ್ತಿಗೂ ಬಿಟ್ಕೊಡ್ಬಾರದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆ ಏನಿರುತ್ತೆ ಅದೇ ಭಾಷೆ ನಾವು ಮಾತಾಡಬೇಕು ಅವ್ರಿಗೂ ಅರ್ಥ ಆಗಿಲ್ಲಂದರೂ ನಾವೇ ಅರ್ಥ ಮಾಡಿಸಬೇಕು ಅವ್ರ್ಗೆ ಒಂದು ಗೊತ್ತಾಗಬೇಕು ಇವರು ಭಾಷೆನ ಇವರು ಇದನ್ನು ಇವರು ಬಿಟ್ಕೊಡೋದಿಲ್ಲ ಅನ್ನೋದು ಅವ್ರಿಗದು ಕಂಪ್ಲೀಟ್ ಅರ್ಥ ಆಗಬೇಕು ನಮ್ಮ ಭಾಷೆ ನಮಗೆಷ್ಟು ಪ್ರಾಮುಖ್ಯತೆನೋ ಅವ್ರ ಭಾಷೆ ಅವ್ರಿಗಷ್ಟು ಮುಖ್ಯ ಆಗಿರುತ್ತೆ ಹಾಗಾಗಿ ನಾವು ಕನ್ನಡಾನ ಮಾತಾಡಲೇ ಬೇಕಾಗುತ್ತೆ ಕನ್ನಡನ ನಾವು ಯಾವತ್ತಿಗೂ ಮರಿಬಾರದು ನಾವು ಕನ್ನಡಿಗರಾಗಿ ನಮ್ಮದು ಏನಿದೆ ವರ್ಷಕೊಂದ್ಸಲ ಕನ್ನಡ ಜಯಂತಿ ಅಂತ ನಾವು ಆಚರ್ಣೆ ಮಾಡ್ತೀವಿ ಅದನ್ನು ನಾವು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು ಕನ್ನಡಿಗರಾಗಿ ಯಾವುದೇ ಕಾರಣಕ್ಕೂ ನಮ್ಮ ಭಾಷೆನ ನಾವು ಎಲ್ಲೂ ಬಿಟ್ಕೊಡ್ಬಾರ್ದು ಕರ್ನಾಟಕದಲ್ಲಿ ಸುಮಾರು ಈಗ ಹುಟ್ಟೊ ಮಕ್ಳನ್ನೂ ಅಷ್ಟೆ ಆದಷ್ಟು ನಾವು ಗೋರ್ಮೆಂಟ್ ಸ್ಕೂಲ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸ್ಬೇಕು ಮಕ್ಳಿಗೆ ಕನ್ನಡ ಭಾಷೆನೆ ನಾವು ಕಲಿಸಬೇಕು ಕನ್ನಡ ಓದಿರೋರು ಕನ್ನಡ ಮೀಡಿಯಮಲ್ಲಿ ಓದಿರೋರು ಸುಮಾರು ಇವತ್ತು ಯ್ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾರೆ ಎಸ್ ಪಿ ಎಸ್ ಪಿ ಎಲ್ ಎಸ್ ಪಿ ಆಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಎಮ್ ಪಿಗಳಾಗಿದ್ದಾರೆ ಸುಮಾರು ಜನ ಇದ್ದಾರೆ ನಮ್ಮಲ್ಲಿ ಓದಿರೋರು ಕನ್ನಡದಲ್ಲಿ ಆದರೆ ಹಿಂಗ್ಲಿಷಲ್ಲಿ ಮಾತಾಡಿರೋರು ತುಂಬನೇ ಕಡಿಮೆ ಹಾಗಾಗಿ ನಾವು ಪಸ್ಟ್ ನಾವು ಏನಿದೆ ನಮ್ಮ ಮಾತೃಭಾಷೆಗೆ ಅದಕ್ಕೆ ನಾವು ಪ್ರಿಫ್ರೆನ್ಸ್ನ ಕೊಡಬೇಕಾಗುತ್ತೆ ಆದ್ಯತೆನ ಕೊಡಬೇಕಾಗುತ್ತೆ ಕರ್ನಾಟಕನ ನಾವು ಕನ್ನಡನ ಯಾವತ್ತೂ ಮರಿಬಾರದು ನಮ್ಮದು ಅದು ಭಾಷೆ ನಮ್ಮ ಒಂದು ಕಲಿಕೆ ಅದು ಕನ್ನಡ ಅನ್ನೋದು ಏಕೆಂದ್ರೆ ನಾವು ಇವತ್ತು ಕಾವೇರಿ ನೀರಿಗೆ ಎಷ್ಟೊಂದು ಜಗಳ ಮಾಡ್ತಿದ್ದೀವಿ ತಮಿಳುನಾಡಿಗೆ ನೀರು ಬಿಡ್ತಿದ್ದಾರೆ ನಮ್ಮ ನೀರದು ಕಾವೇರಿ ನ ಅದು ನಮ್ಮ ಹಕ್ಕು ಹಾಗಾಗಿ ನಮ್ಮ ಇದನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ನಮ್ಮ ಕರ್ನಾಟಕದ ಕೈಗಳು ಎಲ್ರದ್ದೂ ಒಂದೇ ಆಗಿರ್ಬೇಕು ನಾವು ಕನ್ನಡಿಗರು ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಬೇರೆ ಜಿಲ್ಲೆಗೆ ಹೋದರೂ ಅಷ್ಟೇ ಕನ್ನಡಿಗರನ್ನೋದು ಅವ್ರಿಗೂ ಗೊತ್ತಾಗಬೇಕು ಅವ್ರು ಯಾವ್ದು ನಮ್ಮ ಬೇರೆ ಭಾಷೆ ಬಂದರೂ ನಾವು ಮಾತಾಡ್ಬಾರ್ದು ಅದನ್ನು ಮಾಡ್ತಿಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ನಮ್ಮ ಕರ್ನಾಟಕಕ್ಕೆ ಬೇರೆ ಬೇರೆ ಭಾಷೆಗಳೆಲ್ಲ ಮಾತಾಡ್ತಿದ್ದಾರೆ ಅದನ್ನು ಬಂದು ಪ್ರತಿಯೊಬ್ಬ ಮ ಪ್ರಜೆಗೂ ಅಧೀಕಾರ ಇದೆ ಅವಕಾಶ ಇದೆ ಸಂವಿಧಾನ ಹೇಳುತ್ತೆ ಯಾರು ಎಲ್ಲಿ ಬೇಕಾದರೂ ಬದುಕ್ಬೋದು ಅಂತ ಆದರೆ ಅವ್ರು ಅಷ್ಟೇ ಬಂದಿರೋರು ಕರ್ನಾಟಕ ಭಾಷೆಯನ್ನು ಅವ್ರು ಮಾತಾಡಬೇಕು ಅವರಿಗೆ ನಾವು ಮ ಗೊತ್ತಾಗಿಲ್ಲಂದರೆ ಕಲಿಬೇಕು ಕಲಿತು ಅವ್ರು ಮಾತಾಡಬೇಕು